ನಾವು ನೆಚ್ಚಿನ ಪ್ರಕಾರಗುಳು ಯಾವುವು ಅಂತಂದರೆ ನಾನು ಒಂದು ಕನ್ನಡ ಕಲೆ ಮತ್ತು ಸಂಸ್ಕೃತಿ ಮತ್ತು ಜಾನಪದ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ನಾನು ಜಾಸ್ತಿ ಆಸಕ್ತಿ ಹೊಂದಿದವನು ನಾನು ಗ್ರಾಮೀಣ ಪ್ರದೇಶ ಅಲ್ಲಿ ಹುಟ್ಟಿದ್ರಲ್ಲಿ ಅಂತ ಗ್ರಾಮೀಣ ಸೊಗಡು ನನ್ನ ಮ ಜು ಮೈಯಲ್ಲಿ ತುಂಬಿಕೊಂಡು ನನಗೆ ಒಂದು ಜನ್ಮ ಕೊಟ್ಟಂಥ ನಮ್ಮ ತಂದೆ ತಾಯಿಯಂದಿರು ಸಹಿತ ಜಾನಪದ ಕಲಾವಿದರು ಆಮೇಲೆ ಅವರು ಶರಣ ಸಂಸ್ಕೃತಿ ಉಳ್ಳವರು ಅವರ ಸಂಸ್ಕೃತಿ ಮತ್ತು ಕಲೆ ಮತ್ತು ಸಂಸ್ಕೃತಿಯನ್ನ ನಾನು ನೋಡಿ ಒಂದು ಒಂದು ಕಲಿತು ಆಡಿದಂತ್ವನು ಹೀಗಾಗಿ ಅವರು ಭಜನೆ ಮಾಡ್ತಿದ್ದರು ಬಯೊಲಾಟ ಆಡ್ತಿದ್ದರು ಆನಂತರ ಇಂಥವು ಕತೆ ಹೇಳುದ್ರ ಮೂಲಕ ಸೊಬಾನ ಪದ ಹಾಡುವ ಮೂಲಕ ಗುಟ್ಟಪದ ಹಾಡುದ್ರ ಮೂಲಕ ಬೀಸಪದ ಹಾಡುದ್ರ ಮೂಲಕ ಈ ರೀತಿ ಅನೇಕ ಜಾನಪದ ಗ್ರಾಮೀಣ ಸೊಗಡು ಏನಾರ ಅಂದರೆ ಈ ಒಂದು ಸಂಸ್ಕೃತಿಯನ್ನ ಅವರು ಮೈ ತುಂಬ್ಕೊಂಡಿದ್ದರು ಅವ್ರ ಹಾಡುವ ಮತ್ತು ಒಂದು ನಡೆಯುವ ದಾರಿಯಲ್ಲಿ ನಾನು ನಡದು ಬಂದೆ ಹೀಗಾಗಿ ಅವರ ಒಂದು ಕಲೆ ಮತ್ತು ಸಂಸ್ಕೃತಿಯನ್ನರರ ನನಗೆ ತುಂಬ ಒಂದು ದಾರಿಯನ್ನ ತೋರ್ಸ್ಕೊಡ್ತು ಅದರಿಂದ ನಾನು ಜಾನಪದ ಕಲೆ ಮತ್ತು ಸಂಸ್ಕೃತಿ ಮೈಗೂಡಿಸಿಕೊಂಡೆ ಬೆಳ್ದಿದ್ದೇನೆ ಮತ್ತು ನಾನು ಈ ಜಾನಪದ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಅನೇಕ ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ನಾನು ಓದಿ ಒಂದು ಅಜಾ ಕಲ್ಯಾಣ ಕರ್ನಾಟಕ ಜಾನಪದ ದರ್ಶನ ಎಂಬ ಪುಸ್ತಕ ಸಹಿತ ನಾನು ಬರೆಯುವ ಮೂಲಕ ಅದರ ಒಂದು ಜಾನಪದ ಕಲೆ ಮತ್ತು ಸಂಸ್ಕೃತಿಯ ಪರಿಪೂರ್ಣವೊಂದು ಜ್ಞಾನವನ್ನು ನಾನು ಪಡಕೊಂಡಿದ್ದೇನೆ ಈ ಜಾನ ಈ ಜ್ಞಾನಪ ಜ್ಞಾನದಿಂದ ಈ ಅನೇಕ ಜಾನಪದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ನಾನು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಒಂದು ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನ ಬಿತ್ತುವ ಕೆಲಸನ ಮಾಡ್ತಿದ್ದೇನೆ ಅನೇಕ ವಗೂ ಗ್ರಾಮೀಣ ಸೊಗಡು ಏನತಂದ್ರೆ ಈಗ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಸ್ವಲ್ಪ ಅದು ಮೂಲಿ ಗುಂಪು ಆಗಿದೆ ಆ ಕಲೆ ಮತ್ತು ಸಂಸ್ಕೃತಿಯನ್ನ ಬೆಳ್ಸುವಂಥ ಉಳ್ಸುವಂಥ ತಿಳ್ಸುವಂಥ ಕೆಲ್ಸನ ಮಾಡ್ತಾಯಿದ್ದೇನೆ ಈ ಕಲೆ ಮತ್ತು ಸಂಸ್ಕೃತಿ ಏನಾಗಿದಂದರೆ ಈ ಪರದೇಶಿ ಸಂಸ್ಕೃತಿಯ ಮಾರು ಹೋಗಿದೆ ನಮ್ಮ ಸ್ವದೇಶಿ ಸಂಸ್ಕೃತಿಯೆನ್ನದ ಒಂದು ಮೂಲಿ ಗುಂಪಾಗಿದೆ ಸ್ವದೇಶಿ ಸಂಸ್ಕೃತಿಯನ್ನ ಬೆಳಸಬೇಕು ಉಳಿಸಬೇಕು ತಿಳಿಸ್ಬೇಕಂತ ಹೇಳಿ ನಮ್ಮ ಕನ್ನಡ ಜಾನಪದ ಪರಿಷತ್ತು ಒಂದು ಕಟ್ಟಿಕೊಂಡು ನಾವಿನರ ಅಂದ್ರೆ ಈಗ ಆಗಲ್ಲೆ ನಾಡಿನಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕ್ಗಳಲ್ಲಿ ಮತ್ತು ಆಮೇಲೆ ಗ್ರಾಮ ಘಟಕ್ಗುಳು ವಲಯ ಘಟಕ್ಗುಳು ಮಾಡ್ಕೊಂಡು ಅನೇಕ ಕಲೆ ಮತ್ತು ಸಂಸ್ಕೃತಿಯನ್ನ ಬಿತ್ತುವಂಥ ಕೆಲಸ ಮಾಡಿದ್ದೇವೆ ಈ ಗ್ರಾಮಿಣ ಪ್ರದೇಶದಲ್ಲಿ ಸಾವಿರಾರು ಆಡುವ ಆಡುವಂಥ ಕಲಾವಿದರಿದ್ದಾರೆ ಅವರಿಗೆ ಮತ್ತು ಒಂದು ಅವ್ಕಾಶ ಇಲ್ಲ ಅವರಿಗೆ ಒಂದು ವೇದಿಕೆ ಇಲ್ಲ ಆಮೇಲೆ ಈ ಕಲೆ ಹಾಡಿದರೆ ಏನು ಬರ್ತದೆ ಅನ್ನೋದು ಸಹಿತ ಅವರಿಗೆ ಯಾವುದು ಮಾಹಿತಿಯಿಲ್ಲ ಈ ಮಾಹಿತಿಯನ್ನ ನೀಡುವಂಥದ್ದು ಅವರಿಗೆ ದಾಖ್ಲಿಕರ್ಣ ಮಾಡುವಂಥದ್ದು ನಾವು ಕಲೆ ಮತ್ತು ಸಂಸ್ಕೃತಿಯನ್ನ ಬಿತ್ತುವ ಮೂಲಕ ಅವರಿಗೆ ಸರ್ಕಾರದಿಂತ ಸಿಗುವಂಥ ಸೌಲಭ್ಯಗಳು ಸಹಿತ ತಿಳಿಸ್ಕೊಡುವಂಥ ಕೆಲಸ ನಾವು ಮಾಡ್ತಿದ್ದೇವೆ ಆ ಕಲಾವಿದರಿಗೆ ಒಂದು ವೇದಿಕೆ ಕೊಟ್ಟು ಕಲಾಪ್ರದರ್ಶನ ಮಾಡಿಸಿ ಅವರಿಗೆ ಏನದಂದರೆ ಒಂದು ಮತ್ತು ಪೆನ್ಶನ ಆಮೇಲೆ ಅವರಿಗೆ ದಾಖ್ಲೀಕರಣ ಮಾಡುವಂಥ ಕೆಲಸ ಮಾಡ್ತಿದ್ದೇವೆ ಇವಾಗ ಕಲಾವಿದರು ನಾನು ಸಾವಿರಾರು ಹಾಡು ಹಾಡುವಂಥ ಒಂದು ಕಂಠಪಾಠ ಮಾಡುವಂಥ ಕಲಾವಿದರಿದ್ದಾರೆ ಆದರೆ ಅವರಿಗೆ ಸರ್ಕಾರ ಗುರ್ಸ್ತಯಿಲ್ಲ ಯಾಕಂದರೆ ನಿನ್ನ ದಾಖ್ಲಿಕರ್ಣ ಏನಂತ ಕೇಳ್ತಾರೆ ಅದಕ್ಕಾಗಿ ಆ ಕಲಾವಿದರನ್ನ ನಾವು ವೇದಿಕೆ ಮೇಲೆ ತಂದು ಅವರಿಗೆ ದಾಖ್ಲಿಕರ್ಣ ನಿರ್ಮಾಣ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಇದರಿಂದ ಕಲೆ ಮತ್ತು ಸಂಸ್ಕೃತಿ ಉಳಿ ಉಳಿಸಲು ಬೆಳೆಸಲು ಅನುಕೂಲವಾಗ್ತದೆ ಇವತ್ತಿನ ನಾಳೆ ಜನ ಎಲ್ಲ ಒಂದು ಡಿಜೆ ಮಚ್ಚಿ ಪರ್ದೇಸಿ ಸಂಸ್ಕೃತಿಯ ಮಾರು ಹೋಗ್ತಾ ಇದ್ದಾರೆ ಅಂತ ಮಾರುಹೋಗುವಂಥ ಸಂಸ್ಕೃತಿಯನ್ನ ಬ್ಯಾಡ ನಮ್ಮ ಸ್ವದೇಶಿಯ ಸಂಸ್ಕೃತಿಯನ್ನು ಒಂದು ಮೂಲಿ ಗುಂಪು ಆಗಿರೋದನ್ನ ಅದನ್ನ ಪ್ರದರ್ಶನ ಮಾಡುವ ಮೂಲಕ ಅದು ಪ್ರದರ್ಶನ ಮಾಡುವಂಥ ಕಲಾವಿದರನನ್ನು ಪರಿಚಯಿಸುವ ಕೆಲಸ ನಾವು ಮಾಡ್ತಾ ಇದ್ದೇವೆ ಇದರಿಂದ ಕಲೆ ಮತ್ತು ಸಂಸ್ಕೃತಿ ಅನ್ನೋದು ಮತ್ತು ಶ್ರೀಮಂತಗೊಳಿಸುವಂಥ ಕೆಲಸ ನಾ ಮಾಡ್ತಿದ್ದೇವೆ ಈಗ ಈ ಕಲೆ ಮತ್ತು ಸಂಸ್ಕೃತಿಗಾಗಿ ನಾವು ಏನದ ಯಾವತ್ತು ಒಂದು ಕಂಕಣ ಬದ್ಧರಾಗಿ ದುಡಿತಾ ಇದ್ದೇವೆ ಈ ಕಲೆ ಮತ್ತು ಸಂಸ್ಕೃತಿ ಅನ್ನೋದು ಒಂದು ನಮ್ಮ ಸ್ವದೇಶಿ ಸ್ವಾಭಿಮಾನದಿಂದ ಒಂದು ನಾಡನುಡಿ ಸಂಸ್ಕೃತಿಗಾಗಿ ದುಡಿಬೇಕು ಅಂತ ಹೇಳಿ ನಾವು ಒಂದು ಒಂದು ಮತ್ತು ಆಮೇಲೆ ಈ ಭೂಮಿ ಮೇಲೆ ಹುಟ್ಟಿದಂತಂದರೆ ಒಂದು ನಾಡನುಡಿ ಸಂಸ್ಕೃತಿಗಾಗಿ ಏನಾದ್ರ ಕೊಡುಗೆ ಮಾಡಬೇಕು ನಾವು ಈ ಭೂಮಿ ಮೇಲೆ ಹುಟ್ಟಿದರೆ ಹುಟ್ಟಿದರೆ ಹಾಗೆ ಹೊ ಸಬ್ ಸಾಯೋದಂತ ಎಲ್ಲರು ಸಹಜ ಅದ ಆದರೆ ಅವು ಸಾಯುದಕ್ಕಿಂತ ಪೂರ್ವದಲ್ಲಿ ಏನಾದರು ಒಂದು ನಾಡುನುಡಿ ಸಂಸ್ಕೃತಿಗಾಗಿ ಒಂದು ಕೊಡುಗೆ ಆಗ್ಬಕು ಈ ಕೊಡುಗೆ ಆಗದೇ ನಾವು ಹೋದರೆ ಈ ಹುಟ್ಟು ಜನ್ಮಕ್ಕೆ ನಾವು ಮೋಸ ಮಾಡ್ದಂಗೆ ಆಗ್ತದೆ ಅದಕ್ಕಾಗಿ ಈ ಕಲೆ ಮತ್ತು ಸಂಸ್ಕೃತಿ ಇನ್ನೇನಾದರು ಅಂದರೆ ಬಿತ್ತುವಂಥ ಕೆಲಸ ಮಾಡಬೇಕು ನಮ್ಮ ಸ್ವದೇಶಿ ಸಂಸ್ಕೃತಿ ಎನಗೆ ಒಂದು ಶ್ರೀಮಂತಗೊಳಿಸಬೇಕು ನಮ್ಮ ಸ್ವದೇಶಿ ಸಂಸ್ಕೃತಿಗೆ ಹೊಳಪು ತರಬೇಕು ನಮ್ಮ ಸ್ವದೇಶಿ ಸಂಸ್ಕೃತಿಯನ್ನ ಬೆಳ್ಸುವಂಥ ಕೆಲಸ ಮಾಡಬೇಕು ಇಡೀ ದೇಶದಾದ್ಯಂತ ಅಲ್ಲದೆ ಈ ಹೊರಗಿನ ಎಲ್ಲ ವಿಶ್ವದಾದ್ಯಂತ ಕನ್ನಡದ ಕಲೆ ಮತ್ತು ಸಂಸ್ಕೃತಿ ಬೆಳಸುವಂಥ ಕೆಲಸ ಮಾಡು ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಇದಕ್ಕಾಗಿ ನಾನು ಸಾಕಷ್ಟು ಕಲಾವಿದರನ್ನು ಒಂದು ಪರ್ಚೇಶಿ ಅವರು ಕಲಾವಿದರಿಗೆ ಒಂದು ಮಾ ಎಲ್ಲ ಮಾಶಾರ್ಸ್ನ ಆಗಲಿ ಅಥವ ಪ್ರಸಸ್ತಿ ಪುರಸ್ಕಾರಗಳಾಗಲಿ ಸಿಗುವಂಥ ಕೆಲಸ ಮಾಡಿದ್ದೇನೆ ಅನೇಕ ಕಲಾವಿದರು ಸಹಿತ ಇದರಿಂದ ಮಾಶಾರ್ಸ್ನ ಪಡೆದಿದ್ದಾರೆ ಮತ್ತು ಪ್ರಸಸ್ತಿ ಪುರಸ್ಕಾರನು ಪಡೆದಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಅಲ್ಲದೆ ನಾಡಿನಾದ್ಯಂತ ಪರಿಚಯಿಸುವಂಥ ಕೆಲಸ ಮಾಡಿದ್ದೇನೆ ಇಲ್ಲಿಂತ ದಾವಣ್ಗೆರೆ ಕರ್ಕೊಂಡು ಹೋಗಿದ್ದೀನಿ ಇಲ್ಲಂತ ಬಿಜಾಪುರ ಕರ್ಕೊಂಡು ಹೋಗಿದ್ದೀನಿ ಕಲಾವಿದರನ್ನ ಮತ್ತು ಅಲ್ಲಿ ಸಹಿತ ಅವರಿಗೆ ಸ್ಥಾನಮಾನ ಒದಗಿಸಿಕೊಟ್ಟಿದ್ದೀನಿ ಆಮೇಲೆ ಇಲ್ಲಿ ಯಂತ ಬೆಂಗ್ಳೂರು ಕರ್ಕೊಂಡು ಹೋಗಿದ್ದೀವಿ ಅಲ್ಲಿ ಸಹಿತ ಅವ್ರ್ಗೆ ಸ್ಥಾನಮಾನ ಒದಗಿಸುವಂಥ ಕೆಲಸ ಮಾಡಿದ್ದೀವಿ ಕಲೆ ಮತ್ತು ಸಂಸ್ಕೃತಿಗೆ ಬೆಲೆ ಕೊಟ್ಟು ಎಲ್ಲಾರು ಗೌರವಿಸುವಂಥ ಕೆಲಸವನ್ನ ನಾನು ಮಾಡಿದ್ದೀನಿ ಇದಕ್ಕಾಗಿ ನಾನ ಏನೇ ಬಂದರೂ ನಾನು ನಾಡನುಡಿ ಸಂಸ್ಕೃತಿಗಾಗಿ ದುಡಿಬೇಕು ಅನ್ನುದು ನಂದು ಒಂದು ಉದ್ದೇಶ ಇದೆ ನಾನು ಎಷ್ಟೇ ಆದರೂ ನಾನು ಕಲೆ ಮತ್ತು ಸಂಸ್ಕೃತಿಗಾಗಿ ದುಡಿ ದುಡಿಬೇಕು ನಾನು ನಾಡನುಡಿ ಸಂಸ್ಕೃತಿ ಉಳಸ್ಬೇಕು ಅನ್ನದ ನಂದು ಧ್ಯೇಯ ಉದ್ದೇಶವಾಗಿದೆ ನಮಸ್ಕಾರ